ನಂಗೆ ಹಿಂಗೆ ಯಾರಿಗೆ ಭೀ ಮಾತಾಡೋದು ಅದರಲ್ಲಿಂದ ಅಂಜಿಕೆ ಆಯ್ತವ ಅಂದರೆ ಹೀಗೆ ಯಾರದ್ದೋ ದೊಡ್ಡವ್ರ ಮುಂದಾಗಲಿ ಬೇರೆಯವ್ರಿಗೆ ಜಾಸ್ತಿ ಜನ ಇದ್ದರು ಅವ್ರ ಮುಂದೆ ಮಾತಾಡ್ಬೇಕಂದ್ರೆ ಜಾಸ್ತಿ ಅಂಜ್ತೀನಿ ನಾನು ಅಂದ್ರೆ ಅವ್ರಿಗೆ ನೋಡಿದ್ರೆ ಅಂಜಿಕೆ ಆಯ್ತವ ಮಾತದು ಆಡೋದು ಇನ್ನೂ ಖರೆ ಅಂದರೆ ಈಗ ನಾವು ಈಗ ಫಸ್ಟದು ಹಿಡಿದೆ ಈಗ ಸಣ್ಣೋನಿಂದೆ ಹಿಂಗೆ ಎಲ್ಲಿ ಭಿ ಜಾಸ್ತಿ ಮಾತಾಡಿಲ್ಲ ಮತ್ತು ಎಲ್ಲಿ ಭೀ ಸ್ಕೂಲ್ನಾಗಾಗಲಿ ಎಲ್ಲಾಗಲಿ ಈಗ ಈಗ ಒಂದ್ವೇಳೆ ಸ್ಟೇಜ್ ಮೇಲೆ ಹೋಗಿ ಏನಾರ ಮಾಡೋದಿತ್ತು ಏನಾರ ಮಾತಾಡೋದಿತ್ತು ಅಂದ್ರೆ ಅದಕ್ಕೆ ತೋಲ್ ಅಂಜಿಕೆ ಆಯ್ತವ ನಂಗೆ ಅಂದ್ರೆ ಅವಾಗಿಂದ ಹಿಡಿದೆ ನಾ ಅಂದರೂ ಮಾಡಿಲ್ಲೇನು ಭೀ ಅಂದ್ರೆ ಹಿಂಗೆ ಮುಂದೆ ಬಂದು ನಾಲ್ಕು ಮಂದಿ ಮುಂದೆ ಮಾತಾಡಿಲ್ಲ ಮಾತಾಡಿಲ್ಲ ಅದ್ರ ಕಡೆದ ಅಂಜಿಕೆ ಆಯ್ತವ ನನಗೆ ಹಿಂಗೆ ಜಾಸ್ತಿ ಯಾರದ್ದಾರ ಮುಂದೆ ಮಾತಾಡ್ಬೇಕೆಂದ್ರೆ ಅಂದ್ರೆ ನಮ್ಕಿಂತ ದೊಡ್ಡೋರ ಮುಂದೆ ಮಾತಾಡ್ಬೇಕೆಂದ್ರೆ ಅಂಜಿಕೆ ಆಯ್ತವ ಮತ್ತು ಈಗ ಏನು ಭೀ ಹಿಂಗೆ ಮಾತಾಡ್ಲಿಕ್ಕೆಂದ್ರೆ ಅಂಜಿಕೆ ಆಯ್ತವ ಈಗ ಈಗ ನಾವು ನಂಗೆ ಧೈರ್ಯವೇ ಅಂದರೆ ಏನೆಂದರೆ ಕೆಲಸ ಮಾಡುವಲ್ಲಿನ ಈಗ ನಾವು ಒಳ್ಳೆ ರೀತಿಯಿಂದ ಈಗ ಮಾತಾಡೋದ್ರಾಗ ಅಂಜಿಕೆ ಆಯ್ತವ ನನಗೂ ಕೆಲಸ ಮಾಡಿದ ಮಾಡಿದ್ರಾಗ ನಾನು ಈಗ ನನ್ಗೆ ಡ್ಯೂಟಿ ಮಾಡ್ಲಾತಂತ ತಿಳ್ಕೋರಿ ಪೂರ ನನ್ನ ಕೆಲಸ ಅದು ನಾನು ಕರೆಕ್ಟ್ ಮಾಡ್ತೀನಿ ನನ್ಗೊಂದು ಕಾನ್ಫಿಡೆಂಟದ ನಾನು ಇದು ಚೆಂದ ಮಾಡ್ತೆ ಕೆಲಸ ಅಂದೆ ಇದು ನನಗೆ ಧೈರ್ಯ ಕೊಡ್ತದಂದ್ರೆ ನಾನು ಇದ್ರಾಗ ಏನು ತಪ್ಪು ಮಾಡಲ್ಲ ಮತ್ತು ನನಗೆ ಧೈರ್ಯದಿಂದ ನಾನು ಹೇಳ್ಬೋದು ನನ್ಗೆ ಅಂಜಿಕೆ ಆಗಲ್ವೋ ನಾನು ಒಳ್ಳೆ ರೀತಿಯಿಂದ ದಂಧೆ ಮಾಡಿದೆ ಅಂತ ನಾನು ಹೇಳ್ಬೋದು ನನಗೆ ಅದ್ರೊಳಗೆ ಏನು ಅಂಜಿಕೆ ಆಗಲ್ವೋ ನಾನು ಚೆಂದ ಮಾಡಿದೆ ದಂಧೆ ಅಂತ ನನಗೆ ಒಂದು ಧೈರ್ಯ ಇರ್ತದ ಅದ್ರ ಅದ್ರ ಕಡೆದು ಹಿಂಗೆ ಯಾರು ಭೀ ಏನು ಭೀ ಈಗ ಇವ್ರಿಗೆ ಏನಾರ ಮುಂದಾಗಿ ಕೇಳು ಅಂತಾರೆ ಕೇಳು ಅಂದ್ರು ಅದು ಮುಂದಾಗಿ ಕೇಳೋಕೆ ನನಗೆ ಇದು ಆಗಲ್ಲ ಧೈರ್ಯ ಆಗಲ್ದು ಈಗ ಅಂಥವು ಕೇಳವು ಮಟ್ಟವು ಮಾತಾಡೋದಂದ್ರೆ ಆಗಲ್ಲ ಜಾಸ್ತಿ ಅಂಜಿಕೆ ಆಯ್ತವ ಈಗ ಕೆಲಸದಾಗ ಅಂದ್ರೆ ಹಿಂಗೆ ಏನು ಭೀ ನಾನು ಮಾಡ್ತೆ ಅಂತ ನನ್ಗೊಂದು ಧೈರ್ಯ ಅದ ನಾನು ಅದರ ಕಂಪಲ್ಸರಿ ಅಷ್ಟು ಮಾಡ್ತೆ ಈ ದಂಧೆ ನಾ ಒಂದು ಇದರಿಂದ ಭರ್ವಸೆಯಿಂದ ಮಾಡ್ತೆ ಅಂತ ನನಗೆ ಧೈರ್ಯ ಅದ ನಾ ದಂಧೆದಾಗ ಕೆಲಸ ಎದ್ರಾಗ ಭೀ ಹಿಂದಕ್ಕಾಗಲ್ಲ ಅದು ಚೆಂದ ನಮ್ದು ಇದ್ರಿಂದ ಮಾಡ್ತೇವೆ ಒಂದು ನಂಬಿಕೆಯಿಂದ ಅದು ನನ್ಗೆ ಇದಾಯ್ತು ಧೈರ್ಯ ಬರ್ತದೆ ಆದ್ರೆ ಈಗ ಏನು ಭೀ ಕೇಳೋದಾಗ್ಲಿ ಮಾತಾಡೋದು ಮತ್ತು ಈಗ ಹಿಂಗೆ ಎಲ್ಲಿ ಭೀ ಭಾಷಣ ಅದು ಏನಾರ ಮಾಡು ಅಂದರೆ ಆಗಲ್ದು ನನ್ಗೆ ಸಣ್ಣಂದಿಂದ ಹೆಂಗೆ ಬೆಳೆಸ್ಯಾರ ಅಂದ್ರೆ ಯಾರು ಭೀ ಒಬ್ಬ ವ್ಯಕ್ತಿ ಮುಂದೆ ಮತ್ತು ಯಾರು ಭೀ ಹಿಂಗೆ ದೊಡ್ಡೋರ ಮುಂದೆ ಮಾತಾಡ್ಲಿಕ್ಕೆ ಆಗಲ್ದು ಅಂದ್ರೆ ಒಬ್ಬಾಕಿ ಒಬ್ಬಾಕಿ ಮಗಳಿದ್ದೆ ಅಂಥೇಳಿ ಜಾಸ್ತಿ ಪ್ರೀತಿಯಿಂದ ಬೆಳೆಸ್ಯಾರ ಈಗ ಅಲ್ಲಿ ಇಲ್ಲಿ ಬಿಟ್ಟಿಲ್ಲ ಎಲ್ಲಿಗೆ ಹೋಗಿ ಗೊತ್ತಿಲ್ಲ ಎಲ್ಲಿಗೆ ಭೀ ದೂರ ಅದು ಅದ್ರ ಕಡೆ ಮಾತಾಡ್ಬೇಕೆಂದ್ರೆ ಸ್ವಲ್ಪ ಅಂಜಿಕೆ ಆಯ್ತವ ಒಬ್ಬಾಕಿನೇ ಮಗಳು ನಮ್ಮ ತಂದೆ ತಾಯಿಗೆ ಅಂಥೇಳಿ ಪ್ರೀತಿಯಿಂದ ಬೆಳೆಸ್ಯಾರ ಎಲ್ಲಿಗೆ ಕಳಿಸಿಲ್ಲ ಏನಿಲ್ಲ ಮಾತಾಡೋದು ಹಿಂಗೆ ಯಾರಿಗೆ ಭೀ ಮಾತಾಡ್ಬೇಕಂದ್ರೆ ಧೈರ್ಯ ಇಲ್ಲ ಮತ್ತು ಈಗ ಸಣ್ಣಂದಿನಿಂದ ಹೀಗೆ ರಾಟ್ಟಿ ಅದ ಈಗಿನ್ನು ಅಂದ್ರೆ ಇನ್ನೂ ಭೀ ಅಂಜಿಕೆ ಆಯ್ತವ ಈಗ ನಮ್ಮ ಮದ್ವೆ ಆಯಿತು ಮಕ್ಕಳಾದರು ಎಲ್ಲ ಆಯಿತು ಖರೆ ಅಂದರೆ ಈಗ ಮಾತಾಡ್ಲಿಕ್ಕೆ ಅಂಜಿಕೆ ಆಯ್ತವ ಈಗಿನವು ಕೆಲಸದಾಗ ಕೆಲಸ ಅಂದ್ರೆ ಚೆಂದ ಮಾಡ್ತೀವಿ ಇದನ್ನ ನಾನು ಚೆಂದ ಮಾಡಿದೆ ಕರೆಕ್ಟ್ ದಂಧೆ ಅಂಥೇಳಿ ಈಗ ಡ್ಯೂಟಿನಾಗೆಲ್ಲ ನನ್ನ ನನಗೊಂದು ನಂಬಿಕೆ ಇರ್ತದೆ ನಾನು ಚೆಂದ ಮಾಡಿದೆ ಅಂಥೇಳಿ